ಕೋವಿಡ್ ಸಮಯದಲ್ಲಿ ಮೊಬೈಲ್ನ ಬಳಕೆಯನ್ನು ಅತಿಯಾಗಿದ್ದನ್ನು ನಾವು ಕಾಣಬಹುದು ಇದರಿಂದ ಅನುಕೂಲವು ಇದೆ ಅನಾನುಕೂಲವು ಇದೆ ಒಂದು ಮಕ್ಳು ಸ್ಕೂಲಿಗೆ ಹೋಗ್ಬೇಕಾದಂತಹ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಹಾಗಾಗಿ ಕಲಿಕೆಗೆ ತುಂಬ ಉಪಯುಕ್ತ ಆಯ್ತು ಕಲಿಕೆ ಯೆಎಲ್ಲೂ ಕೂಡ ಹಿನ್ನೆಡೆ ಆಗ್ಲಿಲ್ಲ ಅಂತ ನಾವು ಹೇಳ್ಬಹುದು ಇನ್ನು ನಷ್ಟ ಏನು ಅಂತಂದ್ರೆ ಮೊಬೈಲ್ನ ಬಳಕೆನ ಅತಿಯಾಗಿ ನಾವು ಮಾಡೋದ್ರಿಂದ ನಮ್ಮ ಆರೋಗ್ಯದ ಮೇಲೆ ತುಂಬ ಧಾ ಋಣಾತ್ಮಕವಾದ ಸಮಸ್ಯೆಗಳು ಬರ್ತವೆ ಅಂತೆಯೇ ಹೇಳಬಹುದು ಇದ್ರಲ್ಲಿ ಲಾಭವೂ ಇದೆ ನಷ್ಟವೂ ಇದೆ ಹೇಳಬಹುದು